ಹಲೋ ಹಲೋ ಐಸ್ ಕ್ರೀಮ್ ಶಾಪಾ ಹಾಂ ನಿಮ್ಮಲ್ಲಿ ಯಾವುದೆಲ್ಲ ಐಸ್ ಕ್ರೀಮ್ ಅವೈಲೇಬಲ್ ಉಂಟು ಹಾಂ ನ್ಯಾಚುರಲ್ಸಲ್ಲಿ ಯಾವುದೆಲ್ಲ ಉಂಟು ಹೌದ ನಿಮ್ಮದು ಹೋಮ್ ಡೆಲಿವರಿ ಉಂಟಾ ಹಾಂ ನನಗೆ ವೆನಿಲಲ್ಲಿ ಸ್ಪೆಸಿಫಿಕ್ ಫ್ಲೇವರ್ ಬೇಕಿತ್ತು ಯಾವ್ದು ಉಂಟು ವೆನಿಲಲ್ಲಿ ಹಾಂ ಕಪ್ ಕಪ್ಸಲ್ಲಿ ಸಹ ಉಂಟಾ ಹಾಂ ಮತ್ತು ಫ್ಯಾಮಿಲಿ ಪ್ಯಾಕಲ್ಲಾ ಬೇರೆ ಯಾವ್ದು ಆಪ್ಷನ್ಸ್ ಇಲ್ಲಲ್ಲ ವೆನಿಲದಲ್ಲಿ ಕ್ಯಾಂಡಿ ಹಾಗೆ ಹೌದಾ

ಹಾಗೆ ಸೊ ನನಗೆ ಕಪ್ ಐಸ್ ಕ್ರೀಮ್ ಒಂದು ಟು ಬಾಕ್ಸ ಬೇಕು ಒಂದು ಬಾಕ್ಸಲ್ಲಿ ಎಷ್ಟು ಬರ್ತದೆ ಹಾಂ ಓಕೆ ಎರಡು ಬಾಕ್ಸ್ ಬೇಕು ಆಮೇಲೆ ಒಂದು ಫ್ಯಾಮಿಲಿ ಪ್ಯಾಕ್ ಹಾಂ ನಾವು ಅಡ್ರೆಸ್ ಹೇಳಿದರೆ ನೀವು ಅಲ್ಲಿಗೇ ಕಳಿಸ್ತೀರಾ ಹಾಂ ಪೇಪರ್ ಬಾಕ್ಸಲ್ಲಿ ಹಾಫ್ ಲೀಟರ್ ಸಹ ಉಂಟು ಒಂದು ಲೀಟರ್ ಸಹ ಉಂಟಾ ಹಾಂ ಪ್ರೈಸ್ ವೆರಿಯೇಶನ್ ಉಂಟಾ ಡಬ್ಬಿ ಮತ್ತು ಪೇಪರ್ ಬಾಕ್ಸಿಗೆ ಹೌದಾ ಹೋಕೆ ನಮಗೆ ಪೇಪರ ಬಾಕ್ಸಲ್ಲಿ ಇರಲಿ ನಿಮ್ಮ ಡೆಲಿವರಿ ಚಾರ್ಜಸೆಲ್ಲ ಎಕ್ಸ್ಟ್ರ ಉಂಟಾ ಹಾಂ ಆಯಿತು ಹಾಗಾದರೆ ನಾ ಅಡ್ರೆಸ್ ಸೆಂಡ್ ಮಾಡ್ತೇನೆ ಅಲ್ಲಿಗೆ ಕಳಿಸಿ ಕೊಡಿ ನಾನು ಪೇಮೆಂಟ್ ಇಲ್ಲೇ ಮಾಡ್ತೇನೆ ಗುಳ್ ಆಯಿತಾ ತ್ಯಾಂಕ್ ಯು